ಅಡುಗೆ ಮಾಡುವಾಗ ನೀವು ಯಾವ ಮುನ್ನೆಚ್ಚರಿಕೆಗಳನ್ನು ಪಾಲಿಸುತ್ತೀರಿ ಸಾಮಾನ್ಯವಾಗಿ ಅಡುಗೆ ಮಾಡುವಾಗ ನಮಗೆ ಗ್ಯಾಸ್ ಬಳಿ ಮೊಬೈಲ್ ಫೋನನ್ನು ದೂರ ಇಡುತ್ತೇವೆ ಅಡುಗೆ ಮಾಡಬೇಕಾದರೆ ನಮಗೆ ಏನೇನು ಬೇಕು ಎನ್ನುವುದರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ವಹಿಸುತ್ತೀರಿ